ಹೂವಿನ ಮಾರ್ಕೆಟ್ ಅನ್ರಿ ಯಾವ್ಯಾವ ಬಗೆ ಹೂವು ಅದವೆ ರೀ ನಿಮ್ಮ ಹತ್ತಿರ ಗುಲಾಬಿ ಹೂವಿದ್ದು ಯಾವ್ಯಾವ ಕಲರ್ ಅದಾವ್ರಿ ಹೌದಾ ನಮ್ಗೆ ವೆಡ್ಡಿಂಗ್ ಫಂಕ್ಷನ್ ಇತ್ರಿ ಹೂವು ಭಾಳ ಬೇಕಾಗಿತ್ತು ಸ್ವಲ್ಪ ಅಮೌಂಟ್ ಕಡ್ಮೆ ಹಾಕಿ ಕೊಡ್ತಿರಿ ಹೌದಾ ರೀ ಎಲ್ಲಾ ಹೂವು ಒಂದು ಹತ್ತು ಹತ್ತು ಕೆ ಜಿ ಬೇಕಾಗಿತ್ತು ರೀ ನಾಡಿದ್ದು ಫಂಕ್ಷನ್ ಐತ್ರಿ ನಾಳೆ ಇವ್ನಿಂಗೇ ಬೇಕಾಗಿತ್ತು ನಮಗೆಲ್ಲಾ ಡೆಕೋರೇಷನ್ ಮಾಡಕ್ಕೆ ಅಡ್ವಾನ್ಸ್ ಕೊಡಬೇಕಾ ಫಸ್ಟ್ ರೀ ಮತ್ತೆ ಎಲ್ಲ ಗುಲಾಬಿ ಹೂವು ಹಳದಿ ಗುಲಾಬಿ ಬಿಳಿ ಗುಲಾಬಿ ಕೆಂಪು ಗುಲಾಬಿ ಅವು ಎಲ್ಲ ಒಂದು ಎರಡೆರಡು ಕೆ ಜಿ ಬೇಕು ರೀ ಮತ್ತೆ ಹಾಂ ಸುಗಂಧಿ ಹೂವಿನವು ಅವು ಮಾಲೆ ಬೇಕರಿ ಒಂದು ಐದು ಹಾಂ ಅಷ್ಟು ಬೇಕ್ರೀ ಇವು ಮಲ್ಗೆ ಹೂವಾ ಅಬ್ಬಾಲಿ ಹೂವಾ ಅವೆಲ್ಲಾ ಕುಲ್ಲ ಇದ್ರ ನಡಿತೇತಿ ಸುಗಂಧಿ ಹೂವಾ ಅವು ಮಾಲೆ ಬೇಕು ರೀ ಮತ್ತೆ ಗುಲಾಬಿ ಹೂವಾ ಒಂದು ಎರಡೆರಡು ಕೆ ಜಿ ಬೇಕು ಎಲ್ಲ ಕಲರ್

ಆಯಿತು

ಹಾಂ ಇವತ್ತು ಇವತ್ತು ಇವ್ನಿಂಗ್ ಬರ್ತಿನಿ ತಗೋರಿ ಬಂದು ಹೂ ಹೇಳಿ ಎಲ್ಲ ಅಡ್ವಾನ್ಸ್ ಕೊಟ್ಟು ಬರ್ತೆನಿ ನಾನು ಹಾಂ ಆಯ್ತು ತಗೋರಿ